ಹಾಂ ನಮಸ್ತೆ ಒಳಗೆ ಬನ್ನಿ

ಹಾಂ ಹೌದು ನಮ್ಮ ಹೋಟೆಲಲ್ಲಿ ಮಸಾಲೆ ದೋಸೆ ತುಂಬ ಪ್ರಸಿದ್ಧಿ ಒಂದು ಹತ್ತು ನಿಮ್ಷ ಹಾಂ ಹೌದು ಒಂದು ಹತ್ತು ನಿಮಿಷ ಹಿಡಿಯತ್ ಯಾಕಂದರೆ ಗ್ರಾಹಕರು ಬರ್ತಾರಲ್ಲ ನಾವು ಆವಾಗ ಆವಾಗಲೇ ಪ್ರಿಪೇರ್ ಮಾಡಿ ಕೊಡ್ತೀವಿ ಮಸಾಲೆ ದೋಸೆನ ಒಂದು ಜಾಸ್ತಿ ಏನಿಲ್ಲ ಒಂದು ಅರವತ್ತು ರೂಪಾಯಿ ಆಗ್ಬೋದು ಅಷ್ಟೆ ಹಾಂ ಹೌದು ಹಾಂ ಹೌದು ನಮ್ದು ಅಲ್ಲಿ ರಾಗಿಮುದ್ದೆ ನಾಟಿಕೋಳಿ ತುಂಬ ಪ್ರಸಿದ್ಧಿ ನಮ್ಮ ಮುತ್ತಜ್ಜ ಕಾಲ್ದಿಂದನೂ ಅದು ನಡ್ಸ್ಕೊಂಬರ್ತಿದ್ದಾರೆ ಮತ್ತು ಕೋಳಿ ಕಜ್ಜಾಯ ಅವೆಲ್ಲ ನಮ್ಮ ಓಟೆಲಲ್ಲಿ ತುಂಬ ಪ್ರಸಿದ್ಧಿ ನೀವು ಒಂದು ಸತಿ ತಿಂದ್ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹೌದು ಹೌದು ನಮ್ದ್ರಲ್ಲಿ ಆ ವ್ಯವಸ್ಥೆ ಕೂಡ ಇದೆ ಮತ್ತು ನಿಮಗೆ ಎಷ್ಟು ಮಸಾಲೆ ದೋಸೆ ನಾನು ಮಾಡಿಕೊಡ್ಲಿ

ಹೌದಾ

ಬೆಳಿಗ್ಗೆ ಐದು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದರೆ ಬಸ್ಸಲ್ಲಿ ಬರೋವ್ರು ಮತ್ತು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗೋವ್ರೆಲ್ಲ ಜನ ಇರ್ತಾರಾ ಅವ್ರಿಗೆ ಉಪಯೋಗ ಆಗಲಿ ಅಂತ ಬೆಳಿಗ್ಗೆ ಅಂದರೆ ಪ ಐದು ಗಂಟೆಗೆ ನಾವು ಕಾಫಿ ಟೀ ಮಾತ್ರ ಮಾಡ್ತೀವಿ ಒಂದು ಹತ್ತು ಗಂಟೆ ಏಳು ಗಂಟೆ ಮೇಲೆ ನಾವು ಈ ತಿಂಡಿ ಪದಾರ್ಥಗಳನ್ನೆಲ್ಲ ಮಾಡ್ತೀವಿ ಬೆಳಿಗ್ಗೆ ಎದ್ದು ಉಪಹಾರಕ್ಕೆ ಏನೇನು ತಿಂತಾರೋ ದೋಸೆ ಇಡ್ಲಿ ಅಂಥದನ್ನೆಲ್ಲ ಮಾಡ್ತಿ ಹಾಂ ಪೇಮ್ ಹಾಂ ಪ್ರಸಿದ್ಧಿ ತುಂಬ

ಆಂ ಅದನ್ನು ಅದನ್ನು ನಾವು ಸಂಜೆ ಹತ್ತು ಗಂಟೆ ಲಾಸ್ಟ್ ಮಾಡಬೇಕು ಅನ್ನೋದು ಹೌದು ಬಟ್ ಗ್ರಾಹಕರು ಇದ್ದರೆ ಒಂದೊಂದು ದಿನ ಹನ್ನೊಂದೂವರೆ ಹಂಗೆ ಆಗುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ

ಆಂ ಕೊಡ್ ರಿಯಾಯಿತಿ ಕೊಟ್ಟಿದ್ದೀವಲ್ಲ ರಿಯಾಯಿತಿನ ಹಾಂ ಸರಿ ಒಂದು ಐದು ಪರ್ಸೆಂಟ್ ರಿಯಾಯಿತಿ ಕೊಡ್ತೀನಿ ಹ್ಞೂ ಅದಕ್ಕೂ ಕಡ ಜಾಸ್ತಿ ಕೊಟ್ಟರೆ ನನಗೆ ನಷ್ಟ ಆಗುತ್ತೆ ಹ್ಞೂ ನಿಮಿಗೆ ಗೊತ್ತಲ್ಲ ಹಾಂ ಸರಿ ಮುಂದಿನ ಸರ್ತಿ ಇಲ್ಲೇ ಬನ್ನಿ

ಹಾಂ ಪಾರ್ಸೆಲ್ ತಗೊಂಡು ಹೋಗ್ರಿ ಪಾರ್ಸೆಲ್ ಕೊಟ್ಟು ಕಳಿಸಿ ಹ್ಞೂ ಸರಿ ಹಾಂ ಸರಿ